ಹ ಅತಿಯ ರೈತ ಹುಟ್ಟುವುದು ಸಾಲದಲ್ಲಿ ಬೆಳೆಯುವುದೂ ಸಾಲದಲ್ಲೇ ಕೊನೆಗೆ ಸಾಯುವುದೂ ಸಾಲದಲ್ಲೇ ಸಾಲದ ಹೊರೆ ಇರುತ್ತೆ ರೈತರಿಗೆ ಮತ್ತು ಅವ್ರಿಗೆ ಬಡತನ ಅನ್ನೋದ್ ಇರುತ್ತೆ ದುಬಾರಿ ಕೃಷೀ ಉಪಕರಣಗಳು ಸಾಲ ಅದರ ಸಾಲನೂ ಇರುತ್ತೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಕೂಡ ಇರುತ್ತೆ ಅಸ್ಥಿರ ಮಾರುಕಟ್ಟೆಯಲ್ಲಿ ತುಂಬ ಕಡಿಮೆ ಕಡಿಮೆ ವ್ಯಾಪಾರ ವ್ಯಾಪಾರ್ದ ಕಡಿಮೆ ಬೆಲೆಯಲ್ಲಿ ಮಾರ್ತಾರೆ ಮಧ್ಯವರ್ತಿಗಳ ಉಪಟಳ ಸಮಸ್ಯೆ ಅಂದರೆ ನೈಸರ್ಗಿಕ ವಿಪತ್ತು ಹಾಗೂ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳು ಅಂತಿರುತ್ತೆ ಅದಕ್ಕಾಗಿ ರೈತರು ಬಹಳ ಸಾಯ್ತಾರೆ ಇದಕ್ಕಾಗಿ ಸರ್ಕಾರ ಕೂಡ ಕೆಲ್ವೊಂದು ಕ್ರಮಗಳನ್ನ ಕೈಗೊಳ್ಳಬೇಕು ರೈತ್ರಿಗೆ ಸ್ವಲ್ಪ ಅನುಕೂಲ ಆಗೋ ಥರ ಅನುಕೂಲ ಆಗೋಂಗೆ ಸಹಾಯ ಮಾಡಬೇಕು ಹೇಗ್ ಅಂತಂದರೆ ರೈತರಿಗೇ ಅವರ ಮಕ್ಕಳ ವಿದ್ಯಾಭ್ಯಾಸ ಒಟ್ಟು ಮಾಡಿದರೆ ಸರ್ಕಾರ ಅನ್ನೊದು ಭಾಳ ಸಹಾಯ ಮಾಡಿದೆ ಆದ್ರೆ ಇನ್ನು ಸ್ವಲ್ಪ ಸೌಲಭ್ಯಗಳನು ಒದಗಿಸ್ಬೇಕ್ ಅವರಿಗೆ ಅವ್ರು ಸಾಲನೇ ಭಾಳ ಮಾಡ್ತಾರೆ ರೈತರು ಇಲ್ಲಾಂದ್ರೆ ರೈತರು ಇಲ್ಲಿಲ್ಲ ಇಲ್ಲ ಅಂದರೆ ಭಾರತನೇ ಇಲ್ಲ ಹಾಗೆ ಭಾಳ ನಾವು ಕೃಷಿಗೆ ಜಾಸ್ತಿ ಜಾಸ್ತಿ ಆಸಕ್ತಿ ನೀಡಬೇಕು ಕೃಷಿ ಕೂಡ ಸಹ ಒಂದು ವಿದ್ಯಾಭ್ಯಾಸದಲ್ಲಿ ಒಂದು ಕಲಿಕೆ ಆಗಬೇಕು ಈ ಪ್ರತಿಯೊಬ್ಬ ನಾಗರಿಕರಿಗ್ ಕೃಷಿ ಅಂದರೇನು ಕೃಷಿ ಇಂದ ಅದರ ಅದ್ರ ಬಗ್ಗೆ ತಿಳಿಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗ್ ಸಹ ಅದ್ರ ಬಗ್ಗೆ ತಿಳ್ಕೊ ತಿಳ್ಕೋಬೇಕು ಮತ್ತು ರೈತರು ಇಲ್ಲ ಅಂತಂದು ರೈತರು ಇಲ್ಲ ಅಂತಂದರೆ ಅನ್ನನೇ ಇಲ್ಲ ಅನ್ನ ಇಲ್ಲ ಅಂತಂದರೆ ಅನ್ನ ಬೆಳಿಬೇಕು ಅಂದ್ರೆ ರೈತರು ಬೇಕೇ ಬೇಕು ಸೊ ರೈತರು ಸ್ಟ್ರಾಂಗಾಗ್ ಇರು ರೈತರು ಬಲವಾಗ್ ಇರಬೇಕು ರೈತರಿಗ್ ನಾವು ಗೌರವ ಕೊಡಬೇಕು ರೈತರನ್ನ ಗೌರವದಿಂದ ಸಹ ನೋಡಬೇಕು ಮತ್ತು ಮಾರುಕಟ್ಟೆ ಮಾರುಕಟ್ಟೆಯಲ್ಲಿ ಅವರ ವ್ಯಾಪಾರಕ್ಕೇನು ಧಕ್ಕೆ ಬರದಂಗೆ ನೋಡಿಕೋಬೇಕು ಸಾಲದ ಹೊರೆಯನ್ನು ಕಮ್ಮಿ ಮಾಡ್ಬೇಕು ಅವರಿಗೆ ನಾವು ಸಹ ಸಹಾಯ ಮಾಡ್ತಿರಬೇಕು ಸರ್ಕಾರ ಸಹ ಸಹಾಯ ಮಾಡ್ತಿರಬೇಕು ಮತ್ತೆ ನೈಸರ್ಗಿಕ ವಿಪತ್ತುಗಳಿಂದ ಅವ್ರಿಗೆ ತುಂಬ ನಷ್ಟ ಆಗಿ ಆಗುತ್ತೆ ಒಂದು ವರ್ಷ ಮಳೆ ಇಲ್ಲ ಅಂತಂದರೆ ಅವ್ರಿಗೆ ಪಾಪ ಅವರಿಗೇ ಸಾಲನೇ ಜಾಸ್ತಿ ಆಗ್ತಿರುತ್ತೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಕೂಡ ಆಗುತ್ತೆ ದುಬಾರಿ ಕೃಷಿ ಉಪಕರಣಗಳು ಇರುತ್ತೆ ಮಧ್ಯವರ್ತಿಗಳ ಉಪಟಳ ಉಪಟಳ ಇರುತ್ತೆ ಸೊ ರೈತರು ಸಾಯ್ಬ ರೈತರಿಂದನೇ ನಾವೂ ಅನ್ನ ಕೊಡೋ ದೇವರು ಥರ ಭಾವಿಸ್ಬೇಕು